ಮೊದಲಿಗೇ ನಾನು ಹೇಳಬೇಕಂದ್ರೆ ಮನುಷ್ಯನಿಗೆ ಏನೇ ಕಷ್ಟಗಳೂ ಬಂದರೂ ಅದನ್ನು ಎದ್ರಿಸೋ ಎದುರಿಸಿ ಸಂತೋಷದಿಂದ್ ಇರೋದನ್ನು ನಾವೂ ಕಲಿಬೇಕಾಗುತ್ತೆ ಅದನ್ನು ನಾನು ನನ್ನ ಜೀವನದಲ್ಲಿ ಅಳ್ವಡಿಸ್ಕೊಂಡಿದೀನ್ ಕೂಡ ನಾನೂ ಚಿತ್ರಕಲೆಯಲ್ಲೀ ಆಸಕ್ತಿಯನ್ನು ಹೊಂದಿರುವವಳು ನಾನು ಕೆಲವೂ ಚಿತ್ರಗಳನ್ನು ಬಿಡ್ಸಿದೀನಿ ಅದು ನನ್ನ ಹವ್ಯಾಸ ನಾನೂ ವಿವಿಧ ಬಗೆಯ ಚಿತ್ರಗಳನ್ನ ಬಿಡ್ಸಿದೀನಿ ಅದರಲ್ಲೀ ಹಸೆ ಚಿತ್ರ ಮಂಡಲ ಆರ್ಟ್ ಲಿಪ್ಪನ್ ಆರ್ಟ್ ಮಧುಬನಿ ಚಿತ್ರ ಅಬ್ಸ್ಟ್ರ್ಯಾಕ್ಟ್ ಚಿತ್ರ ಹೀಗೇ ಇನ್ನೂ ವಿವಿಧ ಬಗೆಯ ಚಿತ್ರಗಳನ್ನು ಬಿಡಿಸುವ ಆಸಕ್ತಿಯನ್ನು ಹೊಂದಿದೀನಿ ಚಿತ್ರಗಳನ್ನು ಬಿಡಿಸುವುದರಿಂದ ನನಗೆ ತುಂಬ ಸಂತೋಷ ಆಗುತ್ತೆ ನಾನೂ ಚಿತ್ರಗಳನ್ನು ಬಿಡಿಸಿ ನನ್ನ ಸ್ನೇಹಿತರಿಗೂ ಮತ್ತೂ ನನ್ನ ಇಷ್ಟವಾದ ವ್ಯಕ್ತಿಗಳಿಗೂ ಸಹ ನಾನೂ ಉಡುಗೊರೆಯಾಗೀ ಕೊಟ್ಟಿದೀನಿ ಕೂಡ ಇದರಿಂದ ಅವರೂ ಸಂತೋಷಪಡ್ತಾರೆ ಜೊತೆಗೆ ನನಗೂ ಖುಷಿಯಾಗುತ್ತೆ ಹಾಗೇ ನನಗೆ ನೃತ್ಯದಲ್ಲೂ ಆಸಕ್ತಿ ಇದೆ ನನಗೆ ಭರತನಾಟ್ಯ ಕಥಕ್ ಪಾಶ್ಚಾತ್ಯ ನೃತ್ಯದಲ್ಲೂ ಸಹ ತುಂಬ ಆಸಕ್ತಿ ತುಂಬ ಇಷ್ಟ ಕೂಡ ನನಗೆ ನನಗೆ ದುಃಖ ಆದಾಗ್ಲೂ ಆದರೂ ಇಲ್ಲ ಖುಷೀ ಆದಾಗ ನನ್ನ ಮನಸ್ಸಿಗೆ ಭಾರವನ್ನೆಲ್ಲ ಈ ನೃತ್ಯದ ಮೂಲಕ ಸಮಾಧಾನ ಮಾಡ್ಕೊತಿನ್ ನಾನು ನನ್ನ ಮನಸ್ಸು ಹಗುರ ಆಗುತ್ತೆ ಮತ್ತು ಸಂತೋಷನೂ ಆಗುತ್ತೆ ಹಾಗೇ ನನ್ನ ಇನ್ನೊಂದ್ ಸಂತೋಷ ಕೊಡೋ ವಿಷಯ ಅಂದರೆ ಅಡುಗೆ ಮಾಡೋದು ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ ಅಡುಗೆ ವಿಚಾರಕ್ಕೆ ಬಂದರೆ ನಾನೂ ಮಧ್ಯರಾತ್ರಿ ಎದ್ದು ಕೂಡ ಅಡುಗೆ ಮಾಡಬಲ್ಲೆ ಅಷ್ಟು ನನಗೆ ಅಡುಗೆಯಲ್ಲಿ ಆಸಕ್ತಿ ನನಗೆ ವಿವಿಧ ಬಗೆಯಾ ಭಕ್ಷ ಭೋಜನಗಳನ್ನಾ ತಯಾರಿಸ್ತೀನಿ ನಾನು ಹಲವು ವಿಧದ ಸಾಂಬಾರುಗಳು ಚಟ್ನಿ ಪುಡಿಗಳು ರೈಸ್ ಐಟಮ್ಗಳು ಅಂದರೆ ಪಲಾವು ಟೊಮೆಟೊ ಭಾತ್ ಪುಳಿಯೋಗರೆ ಬಿಸಿಬೇಳೆ ಭಾತು ಹೀಗೇ ವಿವಿಧ ಬಗೆಯ ಅನ್ನದ ಅಡುಗೆಗಳನ್ನು ಸಹ ನಾನು ಮಾಡ್ತೀನಿ ಜೊತೆಗೆ ತಂಬುಳಿ ಹಾಗೆ ಚಟ್ನಿಗಳು ಹೀಗೆ ವಿವಿಧ ಬಗೆಯಲ್ಲಿ ನಾನು ಆಸಕ್ತಿಯನ್ನು ಹೊಂದಿದೀನ್ ಕೂಡ ಅಡುಗೆಯಲ್ಲಿ ನನಗೆ ಒಂದು ರೀತಿ ಪಂಚಪ್ರಾಣ ಅಂತಾನೇ ಹೇಳ್ಬೋದು ಹಾಗೆ ಎಲ್ಲರೂ ನಾನು ಮಾಡಿದ ಅಡುಗೆಯನ್ನಾ ತುಂಬ ಖುಷಿಪಟ್ಟು ಸವಿತಾರೆ ಎಲ್ಲರಿಗೂ ಸಂತೋಷನೂ ಕೂಡ ಆಗುತ್ತೆ ಹೋ ತುಂಬ ಚೆನ್ನಾಗ್ ಮಾಡ್ತೀಯ ನೀನು ಅಡುಗೆ ತುಂಬ ರುಚಿಕರವಾಗಿರುತ್ತೆ ಅಂತಾನೂ ನನಗೆ ಹೇಳ್ತಾರೆ ಇದರಿಂದ ನನ್ಗೆ ಕೂಡ ತುಂಬ ಸಂತೋಷ ಆಗುತ್ತೆ ಹಾಗೇ ನನಗೆ ಮಕ್ಕಳ ಜೊತೆ ಕಾಲ ಕಳೆಯೋದು ತುಂಬ ಇಷ್ಟ ಮತ್ತೆ ಅವ್ರ ಜೊತೆ ಆಟಾಡೋದು ಕೂಡಾ ನಂಗೆ ತುಂಬ ಸಂತೋಷ ಕೊಡುತ್ತೆ ನನಗೆ ಬ್ಯಾಟ್ಮಿಟನ್ ಆಡೋದು ಕೂಡಾ ನನ್ನ ಹವ್ಯಾಸ ನನ್ನ ಸ್ನೇಹಿತರ ಜೊತೆ ನಾನು ಕೂಡಿ ಬ್ಯಾಟ್ಮಿಂಟನ್ ಕೂಡ ನಾನು ಯಾವಾಗಲೂ ಆಡ್ತಾಯಿರ್ತೀನಿ ಹಾಗೇ ನನ್ನ ಕುಟುಂಬದ ಜೊತೇ ಕಾಲ ಕಳೆಯೋದು ಮತ್ತು ಅವ್ರ ಜೊತೆ ತಿರ್ಗಾಡೋಕ್ ಹೋಗೋದು ಓ ಒಂದು ರೀತಿ ಎಲ್ಲರೂ ಒಟ್ಟಿಗೆ ಸೇರೀ ಅದೂ ಆ ಒಂದು ಖುಷಿನೇ ಬೇರೆ ಆ ಒಂದು ಸಂತೋಷನೇ ಬೇರೆ ಯಾಕಂದ್ರೆ ಕುಟುಂಬ ಅಂದರೇನೆ ಹಾಗೆ ಅಲ್ಲವಾ ಎಲ್ಲರೂ ನಮ್ಮವ್ರು ಇರ್ತಾರೆ ಅವ್ರ ಜೊತೆಗೇ ತಿರ್ಗಾಡೋಕ್ ಹೋದಾಗ ಒಂದು ಕ್ಷಣ ತುಂಬ ನಮಗೆ ಮನಸ್ಸಿಗೆ ತಾಕುವಂಥ ಕ್ಷಣಗಳಾಗಿರುತ್ತವೆ ಹಾಗಾಗಿ ಅದು ಕೂಡ ನನಗೆ ತುಂಬ ಸಂತೋಷ ಕೊಡುತ್ತೆ ನಾನು ಹೇಳೋದು ಇಷ್ಟೇ ಎಲ್ಲರೂ ನಗ್ತಾ ಬೇರೆಯವರ ಬೇರೆಯವರಿಗೂ ಸಹ ನಗಿಸುತ್ತಾ ಸಂತೋಷವಾಗಿರಿ ಅಂತಾನೆ ನಾನು ಹೇಳೋಕ್ ಇಷ್ಟಪಡ್ತೀನಿ ಹಾಗೆ ಕೂಡ ನಾನು ಸಂತೋಷವಾಗಿರ್ತೀನಿ ಅದನ್ನು ನೋಡಿ